ನಮಗೆ ಈ ಭೌತಿಕ ಪುಸ್ತಕ ಓದೋಕೆ ಇಷ್ಟ ಅದೂ ಏನು ಅದು ಆಮೇಲೆ ಈ ಭೌತಿಕ ಪುಸ್ತಕ್ದೊಳ್ಗೆ ಮತ್ತು ಜರೆಕ್ಸ್ ಇಟ್ಕೊಂಡ್ ಓದೋಕ್ ಇಷ್ಟಪಡೋಂಗಿಲ್ಲ ಬುಕ್ ಇರ್ಬೇಕು ಬುಕ್ ಇದ್ರೆ ಅದೇನು ನಮ್ಮ ಕೈಯ್ಯಾಗ ಒಬ್ಬ ಒಳ್ಳೆ ಗೆಳೆಯ ಅದಾನ ಆತನ ಜೊತೆಗ್ ಮಾತಾಡೋಕತ್ತಿವನ್ನೋ ಏನೊ ಒಂದು ಫೀಲ್ ಬಂದು ಬಿಡ್ತದೆ ಆ ಆ ಸಾಮಾನ್ಯ ಹಂಗ್ ಅನ್ಸೋ ಮತ್ತು ಹಂಗ್ ಅನಿಸ್ಲೇ ಬೇಕು ಹೆಂಗಂದ್ರೆ ಅದನ್ನು ಟಚ್ ಮಾಡ್ತೀವಿ ಯಾವ್ದು ಇದು ಮೂರ್ತ ಮತ್ತು ಅಮೂರ್ತ ಕಲ್ಪನೆ ಅಂತೀವಲ್ಲ ಹಂಗೆ ಇದ್ದಂಗೆ ಇದು ಏಯ್ ಏನಿದು ಮೂರ್ತ ಅಂದ್ರೆ ನಮ್ಮ ಕಣ್ಣು ಎದುರು ಅಲ್ಲೊಂದು ಸಿಂಹ ಇದೆ ಮರ ಇದೆ ಅದ್ರ ಕೆಳಗೆ ಆ ಸಿಂಹ ಮಲ್ಕಂಡೈತಿ ಜಿಂಕೆ ಆಡಕತ್ತಿದೆ ಅದನ್ನು ಹೋಗಿ ಅದನ್ನು ಎಗ್ರಿ ಎಗ್ರಿ ಹೋಗಿ ಅದ್ನ ಹಿಡಿತು ಹಿಡ್ದು ತಿಂದು ತನ್ನ ಹೊಟ್ಟಿ ತುಂಬಿಸ್ಕೊಂತ್ ಇದನ್ನು ನಾನು ಇಲ್ಲೇ ಜೂನಾಗೆ ನೋಡಿದೆ ಇಲ್ಲ ಫಾರೆಸ್ಟ್ನಾಗೆ ನೋಡಿದೆ ಭಾಳ ಖುಷಿ ಅನಿಸ್ತ್ ನನಗೆ ಎಷ್ಟು ಆನಂದ ಅನಿಸ್ತು ಅಂದ್ರೆ ಅಷ್ಟು ಆನಂದ ಅನಿಸ್ತು ಅದನ ಯಾರೋ ಒಬ್ರು ನನ್ನ ಎದ್ರು ಕತೆ ಹೇಳಾಕತಿದ್ರ್ ನೋಡಪ್ಪಾ ಒಂದು ಸಿಂಹ ಇದೆ ದೊಡ್ಡ ಅಡವಿ ಅದ್ರಾಗ ಒಂದು ಮರ ಇದೆ ಆ ಮರದ ಕೆಳಗೆ ಒಳ್ಳೆ ಹುಲ್ ಬೆಳ್ದದೆ ಅದನ್ನು ಜಿಂಕೆ ಮೆಯಾಕತ್ತಿತು ಹಿಂದಿನಿಂದ ಬಂದ ಸಿಂಹ ಹಿಡ್ಕೊ ನನ್ನ ಕಲ್ಪನೆ ಅದು ಸಿಂಹ ನನ್ನ ಕಲ್ಪನೆ ಒಳಗೆ ತೆಳ್ಗೆ ಇರ್ಬೊದು ಇಲ್ಲಾ ಸಿಂಹ ನನ್ನ ಕಲ್ಪನೆ ಒಳಗೆ ತೀರಾ ಆನೆಗಿಂತ ದೊಡ್ದು ಇರ್ಬೊದು ಜಿಂಕೆ ಇತ್ತಲ್ಲ ಅದೂ ಭಾಳ್ ಬಲಿಷ್ಟ ಇರ್ಬೊದು ಇಲ್ಲ ಅದು ಉಲ್ಕಿ ಸಿಂಹಕ್ಕಿಂತ ಸ್ಟ್ರಾಂಗ್ ಪ್ರಾಣಿ ಸಿಂಹನ ಹೊಡಿ ನನ್ನ ಕಲ್ಪನೇಗ್ ಹಿಂಗೆ ಬರ್ತದೆ ಅದು ಅಲ್ಲಿ ನಾನು ನೋಡಿದ್ನಲ್ಲ ಹಾಗ್ ನೋಡಿದಾಗ್ಲಿಂದ ನನ್ಗೆ ಏನು ಆಯ್ತ್ ಕರಟ್ಟ್ ಕ್ಲಾರಿಟಿ ಸಿಕ್ಬಿಡ್ತು ಅದಾ ಯಾಕಂದರೆ ಅಲ್ಲೆ ಸಿಂಹ ಇದೆ ಅಲ್ಲೆ ಜಿಂಕೆ ಇದೆ ಅದು ಓಡಿ ಹೋತಂದು ಹಿಡ್ಕಂತು ಕ್ಲಾರಿಟಿ ಸಿಕ್ತು ಹಿಂಗೆ ಭೌತಿಕ ಪುಸ್ತಕ್ ಓದೋದ್ ಹಿಂಗಿದ್ದಂಗಿದು ನಾವು ಡೈರೆಟ್ ನೋಡಿದಂಗೆ ಅದು ಕೈಯಾಗ ಇರ್ತದೆ ಕೈಯಾಗ ಇದ್ರೆ ನಮ್ಗೆ ಅದ್ರ ಫೀಲೆ ಬೇರೆ ಹೌದ ಹಂಗಾಗಿ ನಾವು ಅದನ್ನು ಓದೋಕ್ ಭಾಳ್ ಇಷ್ಟಪಡ್ತೀವ್ ಅದೂ ಜೊತೆಗ್ ಇರ್ಬೇಕ್ ಯಾವಾಗಲೂ ಒಂಥರಾ ನಮ್ಮ ನಮ್ಮ ಮೈಮೇಲೆ ಬಟ್ಟೆ ಹೊರಾಗ್ ಹೋದ್ ಮೇಲೆ ನಮ್ಮ ಶೋಕಿ ಎಷ್ಟು ಮುಖ್ಯ ಐತಲ್ಲ ಅಷ್ಟಮುಖ್ಯ ಕಯ್ಯಾಗೆ ಒಂದು ಬುಕ್ ಇರ್ಬೇಕ್ ಯಾವಾಗಲೂ ಸಲ ಅದು ಜೊತೆಗ್ ಇರ್ಬೇಕು ನಮ್ಮನ್ ಎಚ್ಚರ ಮಾಡ್ತಾವೆ ತಮ್ಮ ನೀನ್ ಹಂಗೆ ಮಾಡಾಕತ್ತಿ ತಮ್ಮ ನಿನ್ನ ಎಚ್ರ್ ಮಾಡ್ತದೆ ಅದು ಇದು ಒಂದು ಆಮೇಲೆ ಈ ಎಲೆಕ್ಟ್ರಾನಿಕ್ ಆವೃತ್ತಿ ಓದಲ್ಲ ಬಾಯಾಗ್ ಇತ್ತೀಚಿಗೆ ಅವೆಲ್ಲ ಮತ್ತು ಹಿಂದೇ ಮನುಷ್ಯರಲ್ಲ ಅವ್ರು ಏನಿಲ್ಲ ಎಲೆಕ್ಟ್ರಾನಿಕ ನಮ್ಮದರ ಹೋಗ್ಲತ್ತಾಗೆ ಹಾಳಾಗಿ ಬುಕ್ ಗಿಕ್ ಎಲ್ಲ ಬಂದಾವ ಬುಕ್ದಾಗ ಓದಾಕತ್ತಿ ಮತ್ತು ಅವ್ರಲ್ಲಿ ತಾಳೆ ಗರಿಯಾಗೆ ಓದಿದ್ರಲ್ಲ ನೆಲ್ದ ಮೇಲೆ ಉಸ್ಕಿನ ಮೇಲೆ ಬರೆದ್ರಲ್ಲ ಮತ್ತು ನಮ್ಗಿನ್ನ ಗ್ರೇಟ್ ಆಗಿದಾರಲ್ಲ ಅವರು ಮತ್ತು ಅವರೆಲ್ಲ ಎಲ್ಲಿ ಚರಕಾ ಎಲ್ಲಿ ಆರ್ಯಭಟ ಅವರೆಲ್ಲ ಯಾವುದ್ರಾಗ್ ಬರ್ದಾರೆ ತಾಳೆ ಗರಿ ಮೇಲೆ ಬರ್ದು ಇವತ್ತು ಅವ್ರ ಹೆಸ್ರು ಹೇಳಾಕತ್ತಿವ್ ನಾವು ಇವತ್ತನ ಎಂತೆಂಥ ದೊಡ್ಡ ಬುಕ್ಕ ಬರೆದು ಪೆನ್ ಬಂದು ಬರೆಯೋಕು ಮಿಷಿನ್ ಸಮೇತ ಬಂದು ನಮ್ಮ ಹೆಸರು ನಾವು ಎಲ್ಲೂ ಇತಿಹಾಸ್ದಾಗ ಉಳ್ಕೋಣಂಗಿಲ್ಲ ಹೌದ ಹಂಗೆ ಆಗಿ ಅದನ್ನು ಗ್ರೇಟ್ ಅದು ಗ್ರೇಟು ಇದು ಕೀಳು ಅಂತ ಹಿಂಗು ಹೇಳೋಕ್ ಆಗೋಲ್ಲ ಸಮಾಜ ಹೆಂಗ್ ಬರುತ್ತಲ್ಲ ಹಂಗೆ ಅಪ್ಡೇಟ್ ಆಗ್ಬೇಕ್ ಮನುಷ್ಯ ಇದು ಭಾಳ ಇಂಪಾರ್ಟೆಂಟು ಅದ್ರಗೆ ಆ ಎಲೆಕ್ಟ್ರಾನಿಕ್ ಆವೃತ್ತಿ ಇದ್ಯಲ್ಲ ಓದ್ಬೋದು ಈಗೆಲ್ಲ ನಾನು ಫೋನಾಗ್ ಯಾವುದೋ ಒಂದು ಪುಸ್ತಕ ಓದಕತ್ತೀನ್ ಅನ್ಕೊಳ್ರೀ ನನಗೆ ಐಸ್ ಕಣ್ಣು ಪೇಯ್ನ್ ಕಣ್ಣು ನೋವು ಬರ್ಬೋದು ಇಲ್ಲ ಬೆಳ್ಕನ್ನು ಅದ್ನೆಲ್ಲ ನೋಡಿ ತಲೆ ನೋವು ಬರ್ಬೋದು ಆಮೇಲೆ ನೆಕ್ಸ್ಟ್ ಅದು ಓದೋಕೆ ಇಂಟ್ರೆಸ್ಟ್ ಬರಲಾರ್ದಂಗೆ ಇರ್ಬೋದು ಬಟ್ ನಾವು ಅದನ್ನು ಕ್ಯಾರಿ ಮಾಡ್ಬೋದು ಈಗ ನಾನು ಯಾವಾಗಲು ಒಂದು ದೊಡ್ಡ ಬುಕ್ ಓದ್ಕಂಡ್ ಆಗಲ್ಲಪ್ಪ ಅಂದ್ರೆ ನನ್ನ ಒಳಗೆ ಯಾವ್ದೋ ಒಂದು ಈ ಲೈಬ್ರೆರಿನೋ ಯಾವೋ ಒಂದು ತಗ ಯೂಸ್ ಯಾವುದೋ ಒಂದು ನಾಲ್ಕು ಆಪ್ಶನ್ ಆಪಕ್ಕಂದು ಆತಗ್ ಎಲ್ಲಾನ ಹೋದಾಗ ಬಸ್ನಾಗನೊ ಇಲ್ಲ ಮರದ ಕೆಳಗೋ ಇಲ್ಲ ಮದುವೆ ಆಗುತಪ್ಪ ನಮ್ಗೆ ಇಲ್ಲಿ ಮದುವೆಗ್ ಭಾಗವಹಿಸಾಕ್ ಇಂಟ್ರಸ್ಟ್ ಇಲ್ಲ ಅಂದರೆ ಎಲ್ಲಾನೋ ಮೂಲೆಗೆ ಕುಂತ್ಕಂಡು ಆ ಫೋನ್ನಾಗ ಓದ್ಕೋಬೋದು ಇದು ಆಪ್ಶನ್ಸ್ ಇದೆ ಹಂಗಂದು ಅದು ಬಿಟ್ರ್ ಮತ್ತೇನು ಗತಿ ಇಲ್ಲ ಅನ್ನೋದ್ ಸುಳ್ಳು ಅದು ಅದ್ರಾಗ ಒದಿದ್ರು ಎಷ್ಟೊತ್ತು ಓದ್ತೀವಿ ಅವಧಾನ ಅನ್ನೋದ್ ಕೇಂದ್ರಿಕರ್ಸ್ಕಳೋದ್ ಆಗೋಲ್ಲ ಆ ಕೇಳೋದ್ ಮತ್ತು ಓದ್ತಕ್ಕಂಥ ಶಕ್ತಿ ಇದೆಯಲ್ಲ ಪೋನಾಗೆ ಅಷ್ಟೊತ್ತು ನಿಂದ್ರೋಕ್ ಆಗೋಲ್ಲ ಬೆಳ್ತನಾ ಮೊಬೈಲ್ ಓದಿದ್ರೆ ಬದ್ಕೋದ್ ಆಗತ್ತಾ ಕಣ್ಣು ಜಲ್ದಿ ಹಾಳಾಗ್ ಹೋಕವು ಇಲ್ಲ ತಲೆ ನೋವು ಬಂದು ಬಿಡ್ತಾದೆ ಅದು ಬಿಟ್ಟು ನಿನ್ ಕೈಯಾಗ ಇತ್ತಪ್ಪ ಅಂದ್ರೆ ನೀನ್ ಎಷ್ಟೊತ್ತಾರೆ ಓದಿದ್ರ್ ನಡಿತದೆ ನಿನ್ಗೆ ಸಾಕಾದ್ರೆ ನಿಂದುರ್ಸ್ಬೋದು ಬೇಕಾದಾಗ ಓದ್ಬೋದು ಇದ್ರಾಗ ಹಂಗ್ ಅಲ್ಲ ನೀನು ಹುಡುಕ್ಬೇಕ್ ಮತ್ತು ಅದಕ್ಕೆ ಬೇರೆ ಪೇ ಮಾಡಬೇಕು ಇದ್ರಾಗು ಪೇ ಮಾಡೇ ಬಟ್ ಇದ್ರಾಗ ಒಂಥರ ಆಸ್ತಿ ಗಳಿಸ್ದಂಗ್ ನಾವು ಬುಕ್ ಫೋನಾಗ ಆದ್ರೆ ಎಷ್ಟು ಹೊತ್ತು ಇರ್ತದೆ ನಿಮಗೆ ಆಮೇಲೆ ಈ ಆಡಿಯೋ ಪುಸ್ತಕಗಳನ್ನು ಕೇಳೋದ್ ಏನು ಅವೇನು ಅಷ್ಟು ಇಂಟ್ರಸ್ಟ್ ಅನ್ಸೋಲ್ಲ ಯಾರೋ ಒಬ್ಬನು ಓದ್ತಾನ ಅದು ಹೆಂಗಪ್ಪ ಅಂದ್ರೆ ಆತನ ಇಮ್ಯಾಜಿನಿಗೆ ನಮ್ಮನ್ನು ನಾವು ಕಣ್ಣು ಒಳಗೆ ಮಾಡ್ಕೊಂಡಂಗ್ ಅದು ಆಡಿಯೋ ಪುಸ್ತಕದಾಗೆ ಆತ ಹೆಂಗ್ ಬೇಕು ಹಂಗ ನಮ್ಗೆ ಹಂಗಲ್ಲ ನನಗ್ ಎಲ್ಲಿ ಧ್ವನಿ ಏರು ಮಾಡ್ಬೇಕ್ ಅನ್ಸುತ್ ಅಲ್ಲಿ ನಾನು ಮಾಡ್ತೇನೆ ನನ್ಗೆ ಎಲ್ಲಿ ಸಿಟ್ಟು ಮಾಡ್ಕ ಅ ಅದನ್ನ ಮಾಡಿರ್ತಾನೆ ಬಟ್ ನನಗೆ ಅಷ್ಟು ಕಂಫರ್ಟ್ ಫೀಲ್ ಕೊಟ್ಟಂಗೆ ಆಗೋಲ್ಲ ಅದು ನಾನು ನಾನು ಓದ್ದಂಗೆ ಅನ್ಸೋದೆ ಇಲ್ಲ ಸೋ ನೀವು ಯಾರನ್ನೋ ಕತೆ ಕೇಳಿ ಕತೆ ಬೇರೆ ಈ ಪುಸ್ತಕಗಳನ್ನು ಬೇರೆ ಕತೆ ಆದ್ರೆ ಅವರೇನೊ ಒಂದು ನಮ್ಗೆ ಬೇರೆ ಒಂದು ಕಲ್ಪನಾ ಲೋಕಕ್ಕೆ ಕರ್ಕೊಂಡ್ ಹೋಗ್ತಾರ ಅಲ್ಲಿ ನಾವು ನಮಗೆ ಬಂದದ್ದು ಕೇಳ್ತೇವೆ ಆದ್ರೆ ಬುಕ್ ಅಂತ ವಿಚಾರ ಬಂದಾಗ ನಾನು ಓದ್ಬೇಕ ಈಗ ಬುಕ್ ಅಂದ್ರೆ ಈ ಕತೆ ಕೇಳೋದು ಈ ಎಲೆಕ್ಟ್ರಾನಿಕ್ ಕತೆ ಕೇಳೋದ್ ಹೆಂಗ್ ಅಂದರೆ ಬೇರೆ ಅವ್ರ ಸಿನ್ಮಾ ಹೋಗ್ ನಾವು ನೋಡಿದಂಗೆ ಯಾಕಂದ್ರೆ ತನಗ್ ಏನು ಅನ್ಸಿರ್ತದೆ ತನ್ನೊಳಗೆ ಏನು ಭಾವನೆ ಉಂಟಾಗತಲ್ಲ ಅದನ್ನು ಹೇಳ್ತಾನ್ ಆತ ಆದರೆ ಸ್ವಂತ ನಾನು ಬುಕ್ ಓದೀನಿ ಅನ್ಕೊಂಡ್ರೆ ನನ್ನ ಭಾವನೆಗ್ ಏನು ಬರ್ತದೆ ನನ್ನ ಸ್ವಂತ ಇಮ್ಯಾಜಿನಾಗೆ ನಾನು ಪಿಚ್ಚರ್ ತೆಗದಂಗೆ ನಾನು ಡೈರೆಕ್ಟ್ರ್ ಅದ್ರೊಳಗೆ ಹೀರೊ ಹಂಗೆ ಇರ್ತಾನೆ ಈಗ ಬಾಹುಬಲಿ ಕದನ ಏನು ನಾನು ಓದಾಕತ್ತಿನಪ್ಪ ಅಂದ್ರೆ ಬಾಹುಬಲಿ ಮತ್ತು ಭರತನ ಯುದ್ಧ ನೋಡಕತ್ತೀನ್ ಅಂದ್ರೆ ಭರತ ಎಷ್ಟು ಇನ್ನೂರ ಐ ಇಪ್ಪತೈದು ಬಿಲ್ಗಳಷ್ಟು ಎತ್ರ ಇದ್ನಂತ ಹೇಳ್ಬೇಕಾರ ಅವ್ನ ಕಲ್ಪನೇ ಬರೋದೆ ಬೇರೆ ನನ್ನ ಲೆಕ್ದಾಗ ಅದು ಅತ ಹೇಳ್ಬಕಾರ ಆತನೇ ಹೇಳ್ಬಿಡ್ತಾನ್ ಇಷ್ಟು ಅಡಿ ಎತ್ರ ಇದ್ನಂದ ಮತ್ತು ನಾನು ಹೆಂಗ್ ಊಹೆ ಮಾಡ್ಕೋಳದಾಕತಿ ಹಂಗಾಗಿ ಆಡಿಯೋ ಪುಸ್ತಕಗಳನ್ನು ಕೇಳೀವಿ ಆದ್ರೆ ಅದು ಅಷ್ಟು ಎಫೆಕ್ಟ್ ಅನ್ಸೋಲ್ಲ ಈ ಭೌತಿಕ ಬುಕ್ಗಳನ್ನು ಹಿಡ್ಕಂಡಷ್ಟ್ ಆ ಪರಿಣಾಮ ಯಾವ ಆಡಿಯೋ ಬುಕ್ಗಳನ್ನು ಅಥ್ವ ಎಲೆಕ್ಟ್ರಾನಿಕ್ ಆವೃತ್ತಿಗಳನ್ನು ಓದಿದಾಗ ಬರೋಲ್ಲ ಅಂತ ಹೇಳ್ಬೋದು